ನಮ್ಮ ಕರ್ನಾಟಕದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕು ಅಂತ ತುಂಬ ರಾಜಕೀಯ ವ್ಯಕ್ತಿಗಳು ತುಂಬ ರೀತಿಯಲ್ಲಿ ಪ್ರಯತ್ನಪಡ್ತಾ ಇದ್ದಾರೆ ಆದರೆ ಇದುವರ್ಗೂ ಬಡತನ ನಿರ್ಮೂಲನೆ ಮಾ ನಿರ್ಮೂಲನೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ನಮ್ಮಲ್ಲಿ ಕರಪ್ಷನ್ ಅನ್ನೋದು ತುಂಬ ಜಾಸ್ತಿಯೇ ನಡಿತಾ ಇದೆ ಕರಪ್ಷನ್ ಯಾವ ಥರ ನಡೆಯುತ್ತೆ ಅಂತ ಅಂದರೆ ಅದ್ರಲ್ಲೂ ಕರ್ನಾಟಕದಲ್ಲಿ ಕರಪ್ಷನಲ್ಲಿ ಫಸ್ಟ್ ಪ್ಲೇಸ್ ಅಂತ ಅಂದರೆ ತುಮಕೂರು ಇದೆ ಅಂತ ನಮ್ಮ ಸರ್ವೇನಲ್ಲಿ ಹೇಳ್ತಾ ಹೋಗ್ತಾರೆ ಯಾ ಯಾವುದೇ ಕೆಲ್ಸಕ್ಕೆ ಹೋಗ್ಲಿ ನಾವು ಅಲ್ಲಿ ಕರಪ್ಷನ್ ಇಲ್ಲದೇ ಯಾವ ಕೆಲ್ಸವೂ ಆಗೋಲ್ಲ ಟೇಬಲ್ ಕೆಳಗಡೆ ಕಾಸು ಇಸ್ಕೊಂಡು ಆಮೇಲೆ ಕೆಲಸ ಮಾಡ್ತಾರೆ ಈ ಗೌರ್ಮೆಂಟ ಕೆಲಸಗಾರರೇ ಆಗಿರ್ಬೋದು ಅವ್ರಿಗ್ ನಾವು ಹೋಗಿ ಏನೋ ಒಂದು ಕೆಲಸ ಮಾಡಿಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಎಷ್ಟು ಕೊಡ್ತಾರೆ ಅಂತ ನೋಡ್ತಾರೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡ್ತಾ ಹೋಗ್ತಾರೆ ಅಂಥ ಗೌರ್ಮೆಂಟು ಕೆಲಸ ಮಾಡೋವ್ರೇ ಈ ಥರ ಮಾಡಿದಾಗ ಇನ್ನು ಪ್ರೈವೇಟ್ ಅವ್ರನ್ನ ಕೇಳೋ ಹಾಗೇ ಇಲ್ಲ ಎಲ್ಲವ್ದನ್ನೂ ಇಲ್ಲಿ ನಾವು ಇನ್ಫ್ಲುಯೆನ್ಸ್ ಮೇಲೆನೇ ಇವಾಗ ಯಾರೋ ಒಬ್ಬರು ಬನ್ಬಿಟ್ಟು ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ಬಂದ್ಬಿಟ್ಟು ಹಿಂಗೇ ಇಂಥವ್ರಿಗೆ ಈ ಶಾಲೆಯಲ್ಲಿ ನಮಗೆ ಪ್ಲೇಸ್ ಅಂದರೆ ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳದ್ರೆ ಅವ್ರಿಗೆ ಅದನ್ನು ಕೊಟ್ಟೇ ಕೊಡ್ತಾರೆ ಈ ಬಡವ್ರ ಮಕ್ಕಳು ತೊಂಬತ್ತೈದು ಪರ್ಸೆಂಟ್ ತೆಗ್ದಿದ್ದು ಇಲ್ಲಿ ಯಾರು ಬಂದು ದೊಡ್ಡ ವ್ಯಕ್ತಿ ಹೇಳ್ತಾರೋ ಅವರು ಅರುವತ್ತೈದೋ ಎಪ್ಪತ್ತೋ ತೆಗ್ದಿದ್ರೆ ತೊಂಬತ್ತೈದು ಬಿಟ್ಟೋರನ್ನು ಎಲ್ಲೋ ಹೋದ್ರು ಆದರೆ ಇಲ್ಲಿ ತೊಂಬಾ ಎಪ್ಪತ್ತೈದು ತೆಗ್ದಿದ್ದೋರ್ಗೆ ಇಲ್ಲಿ ಶಾಲೆಯಲ್ಲಿ ಓದ್ಲಿಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಈ ರೀತಿಯಲ್ಲಿ ಹಿಂಗೇ ಮಾಡ್ತಾ ಹೋದ್ರೆ ಬಡವ್ರ ಮಕ್ಕಳು ಓದೋದು ಯಾವಾಗ ಅವರು ಓದಿ ಬೆಳ್ಯೋದು ಯಾವಾಗ ಬೆಳೆದು ನಮ್ಮ ಕರ್ನಾಟಕದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ ಈ ಥರದ್ದೆಲ್ಲ ನಾವು ಪರಿಗಣಿಸ್ತಾ ಹೋಗ್ಬೇಕಾಗತ್ತೆ ಇನ್ನು ಭೇದ ಭಾವ ಯಾವುದು ಭೇದ ಭಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ನನಗೆ ಅನ್ನಿಸೋ ಮಟ್ಟಿಗೆ ಈ ಎಸ್ ಸಿ ಎಸ್ ಟಿಯ ಮತ್ತು ಜನರಲ್ ಅಂದರೆ ಏನು ಈ ಬೇರೆ ಬೇರೆ ಜಾತಿಗಳು ಬರುತ್ತೆ ಅದರಲ್ಲಿ ನಾವು ಭೇದ ಭಾವ ಮಾಡೋದಲ್ಲ ಸಾರ್ವಜನಿಕರು ಭೇದ ಭಾವ ಮಾಡೋದಕ್ಕಿಂತ ಗೌರ್ಮೆಂಟೇ ಜಾಸ್ತಿ ಭೇದ ಭಾವ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳ್ತಾ ಹೋದರೆ ಇವಾಗ ಒಂದು ಶಿಕ್ಷಣದ ನಾವು ರೀತಿಗೆ ಬಂದ್ರೆನೆ ಶಿಕ್ಷಣ್ದಲ್ಲಿ ಹೆಂಗಾಗುತ್ತೆ ಅಂದರೆ ನಾನು ಇವಾಗ ಉದಾಹರಣೆ ಕೊಟ್ಟ ಹಾಗೆ ಎಸ್ ಸಿ ಎಸ್ ಟಿ ಅವ್ರ್ಗೆ ಮತ್ತು ಸಾಮ್ ಸಾಮಾನ್ಯ ಜನರು ಅಂದರೆ ಜನರಲ್ ಅವರು ಕ್ಯಾಟಗರಿ ಅವರು ಅವ್ರಿಗೆ ಬಂದಾಗ ಎಸ್ ಸಿ ಎಸ್ ಟಿ ಅವರು ಎಂಬತ್ತೈದೋ ಇಲ್ಲ ಅರುವತ್ತೋ ತಗೊಂಡಿರ್ತಾರೆ ಅನ್ಕೊಳೋಣ ಅದೇ ಇಲ್ಲಿ ಅವರು ಜನ್ರಲ್ ಅವರು ತೊಂಬತ್ತೈದೋ ತೊಂಬತ್ತಾರೋ ತೆಗ್ದ್ರೂ ಫಸ್ಟ್ ಪ್ರಿಫ್ರೆನ್ಸ್ ಹೋಗೋದೇ ಎಸ್ ಸಿ ಎಸ್ ಟಿ ಅವ್ರಿಗೆ ಇವಾಗ ಯಾವ್ದೋ ಒಂದು ಸ್ಕಾಲರ್ಶಿಪ್ ಬರುತ್ತೆ ಅಂದರೂ ಕೂಡ ಅದರಲ್ಲೂ ಸ್ಕಾಲರ್ಶಿಪ್ ದುಡ್ಡು ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ನಮಗೆ ಬರೋದ್ಕಿಂತ ಹೆಚ್ಚಾಗೇ ಇರುತ್ತೆ ನಾವು ಯಾವುದೋ ಗೌರ್ಮೆಂಟು ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದರಲ್ಲೂ ನ್ ಅವ್ರಿಗೆ ಬರೇ ಐವತ್ತು ರೂಪಾಯಿ ನಮಗೆ ಐನೂರು ರೂಪಾಯಿ ಇವಾಗ ನಾವು ಏನು ಅಂತ ಅಂದ್ಕೋಬೇಕು ಇಲ್ಲಿ ಗೌರ್ಮೆಂಟೇ ಭೇದ ಭಾವ ಮಾಡ್ತಿದೆ ಆದರೆ ಅವ್ರು ಬೇಕಾದರೆ ಸರ್ವೇ ಮಾಡಿ ನೋಡಲಿ ಎಸ್ ಸಿ ಎಸ್ ಟಿ ಅವ್ರೇನು ಕಮ್ಮಿ ಇಲ್ಲ ಅವರೂ ತುಂಬ ಚೆನ್ನಾಗಿದ್ದಾರೆ ಹಂಗಂತ ಸಾಮಾನ್ಯ ಜನ ಜನ್ರಲ್ಲಲ್ಲಿ ಇರೋರು ಏನು ಬಡತನ ಇಲ್ಲವೇ ಇಲ್ಲವ ಅವರಲ್ಲಿ ಅವರಲ್ಲೂ ಬಡವ್ರು ಇದ್ದಾರೆ ಎಸ್ ಸಿ ಎಸ್ ಟಿಯಲ್ಲೂ ಬಡವ್ರು ಇದ್ದಾರೆ ಹಂಗಂತ ಹೇಳ್ಬಿಟ್ಟು ಎಸ್ ಸಿ ಎಸ್ ಟಿ ಅವ್ರನ್ನ ನಾವು ಇನ್ನೂ ಕೀಳು ಜನ ಇನ್ನೂ ಕೀಳರಿಮೆಯಲ್ಲೇ ಇದ್ದಾರೆ ಅವರು ಅಂತ ನಾವು ಉದ್ದೇಶಿಸಿ ಅವರಿಗೆ ನಾವು ಎಲ್ಲ ಫೆಸಿಲಿಟೀಸ್ನ ಕೊಡಬೇಕು ಅನ್ನೋದು ತಪ್ಪು ಕಲ್ಪನೆ ಆಗ್ತಾ ಹೋಗುತ್ತೆ ಅದನ್ನು ಇಲ್ಲಿಗೇ ಸ್ಟಾಪ್ ಮಾಡಬೇಕು ಯಾರು ಬಡವ್ರು ಅಂತ ರೆಕಗ್ನೈಸ್ ಮಾಡೋಕ್ಕೆ ಕಂಡು ಹಿಡ್ ಅಂದರೆ ಗುರ್ತಿಸೋಕ್ಕೆ ನಾವು ಬೇರೆ ರೀತಿಯ ಕ್ರಮಗಳನ್ನ ತೊಗೊಬೇಕೇನೋ ಅನ್ನೋದು ನನ್ನ ಭಾವನೆ ಎಲ್ಲರನ್ನೂ ಬಡವರು ಎಲ್ಲರನ್ನೂ ಶ್ರೀಮಂತರು ಅಂತ ಹೇಳಕ್ಕೆ ಬರೋಲ್ಲ ಹೌದು ಹಾಗಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡದೇ ನಾವು ಏನು ಅವರಿಗೆ ಅವಕಾಶಗಳ್ನ ಕೊಡ್ತೀವಿ ಅಥವಾ ಅವ್ರಿಗೆ ಏನು ನಾವು ಅಡ್ವಾಂಟೇಜಸ್ ಕೊಡ್ತೀವಿ ಅದೆಲ್ಲ ತಪ್ಪಾಗ್ತಾ ಹೋಗುತ್ತೆ ಈ ರೀತಿ ಭೇದ ಭಾವ ನಮ್ಮ ಸಾರ್ವಜನಿಕರಿಗಿಂತ ಈ ಅನಕ್ಷರಸ್ಥರು ಅಕ್ಷರಸ್ಥರು ಇವರಿಗೂ ನಮಗೂ ಏನು ಡಿಫ್ರೆನ್ಸೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಇವಾಗ ಗೌರ್ಮೆಂಟೇ ಭೇದ ಭಾವ ಸ್ಟಾರ್ಟ್ ಮಾಡಿದ್ರೆ ಸಾರ್ವಜನಿಕರು ಮಾಡೇ ಮಾಡ್ತಾರೆ ಅಲ್ಲವಾ ಇನ್ನು ಎಲ್ಲಿದೆ ಸಮಾನತೆ ಅನ್ನೋದು ಎಲ್ಲಿಂದ ಬರುತ್ತೆ ಎಲ್ಲರೂ ಸಮಾನರೇ ಹಂಗೆ ನೋಡ್ತಾ ಹೋದ್ರೆ ಅಸಮಾನತೆ ಯಾವಾಗ ಬರುತ್ತೆ ಅಂತ ಅಂದರೆ ಈ ಅಕ್ಷರಸ್ಥರು ಅನಕ್ಷರಸ್ಥರು ಅನ್ನೋ ವಿಷಯ ಬಂದಾಗ ಅಸಮಾನತೆ ಬರುತ್ತೆ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳಲ್ಲ ಹಾಗಂತ ಹೇಳ್ಬಿಟ್ಟು ನಾವು ಈಗ ಇವ್ರ ಜಾತಿ ಪ್ರಕಾರ ನಾವು ಹೋದ್ರೆ ಅದು ಭೇದ ಭಾವ ಆಗುತ್ತೆ ಅಸಮಾನತೆ ಸಮಾನತೆ ಇಲ್ಲಿ ಬರೋದೇ ಇಲ್ಲ ಇನ್ನು